ಹಲೋ ಹಾಂ ಹೇಳಿ ಹಾಂ ಹೌದು ನಾವು ಈ ನಮ್ಮದಲ್ಲೇನೂ ಭಾರತೀಯ ಪದ್ಧತಿಯಲ್ಲಿ ನಮ್ಮ ಭಾಗ್ದಲ್ಲೇನು ಸಾಂಪ್ರದಾಯಿಕವಾಗಿ ಹಳೆಯ ಪದ್ಧತಿಯಿಂದ ಬಂದಿದೆ ರೊಟ್ಟಿಗಳಿರ್ಬೋದು ತಾಲಿಪಟ್ಗಳಿರ್ಬೋದು ಕಡಬು ಇರ್ಬೋದು ಈ ರೀತಿ ಎಲ್ಲ ತಿಂಡಿಗಳು ಮಾಡ್ತೇನೆ ನಾನು ಅಂದರೆ ನಿಮಗೆ ಯಾವ ಟೈಪ್ ಬೇ ಯಾವ ಥರ ಬೇಕು ಅಂತ ನೀವು ಇಷ್ಟಪಡ್ತೀರಿ ಹಾಂ ಹಾಂ ಮಾಡ್ತೀವಿ ರಾಗಿ ಉಪಯೋಗ್ಸಿ ಸುಮಾರು ಥರದ್ದೆಲ್ಲ ಮಾಡ್ತೀವಿ ನಾವು ರಾಗಿ ರೊಟ್ಟಿನೂ ಮಾಡ್ತೀವಿ ರಾಗಿ ಮುದ್ದೆನೂ ಮಾಡ್ತೀನಿ ಜೊತೆಗೆ ರಾಗಿ ಅದರಲ್ಲೆಲ್ಲ ಮಸಾಲೆ ರುಬ್ಬಿ ಹಾಕಿಬಿಟ್ಟು ಈರುಳ್ಳಿ ಸೊಪ್ಪು ಹಾಕಿ ತಾಲಿಪಟ್ಟು ಅಂತ ಆ ರೀತಿನೂ ಅದು ರೊಟ್ಟಿ ರೊಟ್ಟಿ ರೊಟ್ಟಿ ಥರನೇ ಇರುತ್ತೆ ಆದರೆ ಅದಕ್ಕೆ ಅದ್ರಲ್ಲೆ ಎಲ್ಲ ಮಸಾಲೆಗಳು ಇರೋದ್ರಿಂದ ಅದು ಹಾಗೇ ಬಿಸಿ ಬಿಸೀದು ಬೆಣ್ಣೆ ಜೊತೆ ತಿನ್ನಬಹ್ದು ನಿಮಗೆ ರೊಟ್ಟಿ ಬೇಕು ಅಂದರೆ ರೊಟ್ಟಿ ಮಾಡ್ಬೋದು ರೊಟ್ಟಿ ಜೊತೆಗೆ ಬೇರೆ ಬೇರೆ ಥರದ್ದು ಪಲ್ಯಗಳು ಅದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ನೀವು ಯಾವ ಥರ ಇಷ್ಟಪಡ್ತೀರಿ ಅಂತ ಅದರ ಮೇಲೆ ಹಾಂ ಅದಕ್ಕೆ ನೋಡಿ ಹೆಸ್ರು ಕಾಳು ಅದು ಮೊಳಕೆ ಬರಿಸಿ ಅದರದ್ದು ಒಗ್ಗರಣೆ ಹಾಕಿ ಪಲ್ಯ ಮಾಡಬಹ್ದು ಬೇಡ ಎಲ್ಲ ಸೊಪ್ಪುಗಳು ಸೇರಿಸಿ ಎಲ್ಲ ಸೊಪ್ಪುಗಳನ್ನೂ ಸೇರಿಸಿ ಮಸ್ಸೊಪ್ಪು ಅಂತ ಮಾಡ್ತೀವಿ ಅದು ಇನ್ನೂ ಚೆನ್ನಾಗಿ ಆಗುತ್ತೆ ಆಮೇಲೆ ಇನ್ನೊಂದು ಕಾಳುಗಳು ಮತ್ತು ಸೊಪ್ಪು ಸೇರಿಸಿ ನಾವು ಅದು ಬಸಿದು ಆಂ ಅದು ನೀರನ್ನು ಬಸಿದು ಅದು ಬಸ್ಸಾರು ಅಂತೇಳಿ ಸಾರನ್ನ ಮಾಡ್ತೀವಿ ಆಮೇಲೆ ಈ ರೀತಿ ಉಳಿದಿರೋಂಥ ಕಾಳು ಪಲ್ಯಾನ ಅದನ್ನ ಒಂದು ಪಲ್ಯ ಥರ ಮಾಡ್ತೀವಿ ಇದೆಲ್ಲ ರೊಟ್ಟಿಗಾಗಿರಲಿ ಮುದ್ದೆಗಾಗಿರಲಿ ಇದು ಭಾಳ ಚೆನ್ನಾಗಿ ಅನುಕೂಲಾಗುತ್ತೆ ರುಚಿನೂ ಇರುತ್ತೆ ಆಮೇಲೆ ಒಂಥರ ದೇಹಕ್ಕೆ ವಿಟಾಮಿನ್ನು ಪ್ರೋಟೀನ್ಸು ಎಲ್ಲ ಹೋದಂಗೆ ಸೇರುತ್ತೆ ಇದರಿಂದ ನೀವು ಈಗ ಯಾವುದನ್ನ ಕ ಹೇಳ್ತೀರಿ ಆ ರೀತಿ ಮಾಡ್ಬೋದು ಯಾವಾಗಿಂದ ಬೇಕು ನಿಮಗೆ ಹಾಂ ಸರಿ ಸರಿ ಅದೆ ಅವ್ರು ಅಲ್ಲಿ ಇದು ಮಾಡಿದ್ದರಲ್ವಾ ಅದಕ್ಕೆ ನಾನು ಸುಮ್ಮನಾದೆ ಅಲ್ಲಿ ಹಿಂಟ್ ಕೊಟ್ಟರು ಹಾಗಾಗಿಬಿಟ್ಟು ಸುಮ್ಮನಾದೆ ಹಾಂ ಸರಿ ಹಾಂ ಹ್ಞೂ ಹ್ಞೂ ಹ್ಞೂ ಆಯಿತು ಪರವಾಗಿಲ್ಲ ನೀವು ಹೇಳಿ ಅದು ಯಾವ ರೀತಿ ಅದರ ರೇಟ್ ಏನು ಅದೆಲ್ಲ ಬೇಕಾದ್ರೆ ಮತ್ತೆ ಮಾತಾಡಬಹ್ದು ಹ್ಞೂ ಸರಿ ಸರಿ